ನನಗೆ ಹೊಬಿಟ್ ಅಂತ ಅಂದುಬಿಟ್ಟು ಹ್ಯಾಬಿ ಬಂದುಬಿಟ್ಟು ತುಂಬಾ ಇದೆ ಇಂಥದ್ದುಂತ ಎಲ್ಲ ಪರ್ಟಿಕ್ಯುಲರ್ ಆಗಿ ಎಲ್ಲದರಲ್ಲುನುನು ಎಲ್ಲದ್ರಲ್ಲೂ ಆಸಕ್ತಿ ಇದೆ ಎಲ್ಲದನ್ನು ಕಲೀಬೇಕು ಎಲ್ಲದು ಮಾಡಬೇಕು ಅನ್ನೋದು ತುಂಬಾ ಇಂಟ್ರೆಸ್ಟ್ ಇದೆ ನನಗೆ ಹಂಗಾಗಿ ನನಗೆ ಫಸ್ಟಿಂದನು ಕಾಲೇಜ್ ಡೇಸ್ಯಿಂದನು ನನಗೆ ಪಾರ್ಲರ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಹಂಗಾಗಿ ಅದ್ರ ಬಗ್ಗೆನೂ ಕಲ್ತು ಕೊಂಡೆ ಪಾರ್ಲರ್ ಬಗ್ಗೆ ಆಫ್ಟರ್ ಮ್ಯಾರೇಜ್ ಆದಮೇಲೆ ಪಾರ್ಲರ್ ಕೋರ್ಸ್ ಮಾಡಿಕೊಂಡು ಅದನ್ನು ಈ ಹಳ್ಳಿನಲ್ಲೇ ನಾನೊಂದು ಚಿಕ್ದಾಗಿ ಒಂದು ಪಾರ್ಲರ್ ಮಾಡ್ಕೊಂಡಿದ್ದೀನಿ ಪರ್ವಾಗಿಲ್ಲ ಅದರಲ್ಲೂ ನಡೀತಾ ಇದೆ ಅದಾಗ್ತಿದ್ದಂಗೆ ನಮ್ಮ ಮನೆ ಸ್ಯಾರಿ ಸೀರೆಗೆ ಫಾಲು ಝಿಗ್ ಝಗು ಕುಚ್ಚು ಹಾಕೋದು ಅದೂ ಅಷ್ಟೇ ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಕುಚ್ಚು ಹಾಕೋದರ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಸ ಅದನ್ನು ಬಿಸ್ನೆಸ್ ಆಗಿ ತಗೊಂಡು ಅದನ್ನೂ ಮಾಡ್ತಾ ಇದ್ದೀನಿ ಫಾಲು ಝಿಗ್ ಝಗು ಕು ಕುಚ್ಚು ಅದು ಪರ್ವಾಗಿಲ್ಲ ಅದು ನಡೀತಾ ಇದೆ ನನಗೆ ಅಂದರೆ ಪ್ರತಿಯೊಂದನ್ನು ಇಂಟ್ರೆಸ್ಟ್ ಆಗಿ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಅದರ ಬಗ್ಗೆ ಅಂತ ಅದಾಗ್ತಿದ್ದಂಗೆನೇ ಆಮೇಲೆ ನನ್ನದೇ ಆದಂತಹ ಏನಾದರೂ ಒಂದು ಸ್ವಂತದೊಂದು ವ್ಯಾಪಾರ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಹಾಗಾಗಿ ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡಿದೆ ಈಗಿಂದ ಮೂರು ವರ್ಷದಿಂದ ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೀನಿ ಮನೆಯಲ್ಲೇ ಅಂದೆ ಸ್ಯಾರಿ ಡ್ರೆಸ್ಗಳು ನೈಟಿಗಳು ಬ್ಲೌಸ್ ಪೀಸ್ ಈ ಥರ ಪ್ರತಿಯೊಂದು ಅಂದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಹಳ್ಳಿಗೆ ಹೋಗಬೇಕು ಏನೇ ಒಂದು ಎಮರ್ಜನ್ಸಿ ಬೇಕು ಅಂದ್ರು ಏನು ಸಿಗದು ಈ ಹಳ್ಳಿನಲ್ಲಿ ಒಂದು ಏನಾದರೊಂದು ನನ್ನಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗೋ ಅಂಥದ್ದು ಏನಾದರೂ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಮಾಡ್ತಾ ಇದ್ದೀನಿ ಈಗ ಅದು ಪರ್ವಾಗಿಲ್ಲ ಅದು ನಡೀತಾ ಇದೆ ವ್ಯಾಪಾರ ಇದೆ ಎಲ್ಲಾನು ಆಮೇಲೆ ಇದೆ ರೀತಿ ನನಗೆ ಏನಾದರೂ ಒಂದು ಮಾಡಬೇಕು ಸುಮ್ಮನೆ ಖಾಲಿ ಮನೇಲಿ ಕೂರೋದು ಬೇಡ ನಮ್ಮಲ್ಲಿರೋ ಪ್ರತಿಭೇನ ನಾಲ್ಕು ಜನಕ್ಕೆ ಗುರ್ತಿಸ್ಬೇಕು ಅನ್ಕೊಳ್ಳೋ ಉದ್ದೇಶದಿಂದ ನಾನು ಇದನೆಲ್ಲ ಮಾಡ್ತಾ ಇದ್ದೀನಿ ಪರ್ವಾಗಿಲ್ಲ ನಡೀತಾ ಇದೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಇದು ಅಂತ ಅಲ್ಲ ಆಮೇಲೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಯಾವುದೇ ರೀತಿಯ ಹೊಸ ಥರದ ತಿಂಡಿಗಳು ಬಂದರು ಏನೇ ಇದು ನೋಡಿ ಯೂಟ್ಯೂಬಲ್ಲಿ ನೋಡ್ತಿರ್ತೀನಿ ಅದನ್ನು ಸರ್ಚ್ ಮಾಡಿ ಇಷ್ಟ ಆಯಿತಾ ನೋಡ್ಬಿಟ್ಟು ಮನೇಲಿ ಮಾಡ್ತೀನಿ ಅದು ತುಂಬಾ ಚೆನ್ನಾಗಿ ಎಲ್ಲರು ಇಷ್ಟ ಪಟ್ಟು ಸವಿತಾರೆ ನಾನು ಮಾಡೋ ತಿಂಡಿ ಅಡಿಗೆಗಳಾಗಿರ್ಬೋದು ಅಂದರೆ ಮನೆಯವರದು ಎನ್ಕರೇಜು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ನಮ್ಮಲ್ಲಿ ನನ್ನ ಅತ್ತೆಯಾಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ನ ಮಕ್ಕಳಾಗಿರ್ಬೋದು ತುಂಬ ಸಪೋರ್ಟ್ ಮಾಡ್ತಾರೆ ಏನೇ ಮಾಡಿದ್ರುನುನು ಅದೂ ಇಂಪಾರ್ಟೆಂಟ್ ಆಗಿರುತ್ತೆ ಒಬ್ಬ ಮಹಿಳೆಗೆ ಮತ್ತು ಇದೆ ಥರ ಡ್ರಾಯಿಂಗ್ ಕಾಂಪಿಟಿಶನ್ ಆಗಿರ್ಬೋದು ರಂಗೋಲಿ ಕಾಂಪಿಟಿಶನ್ ಆಗಿರ್ಬೋದು ತುಂಬಾ ಅಂದರೆ ತುಂಬಾ ಇಂಟ್ರೆಸ್ಟ್ ಆಗಿ ನಾನು ಪ್ರತಿಯೊಂದರಲ್ಲೂ ನಾನು ಭಾಗವಹಿಸ್ತಾ ಇದೀನಿ ಮಾಡ್ಕೊಳ್ತಾ ಇದ್ದೀನಿ ನನ್ನಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗ ಅಂಥದ್ದು ಇರ್ಬೋದು ಸಮಾಜ ಸೇವೆ ಆಗಿರ್ಬೋದು ಈ ಥರ ಎಲ್ಲ ಆಕ್ಟಿವಿಟೀಸ್ಗಳಲ್ಲೂನು ನಾನು ಭಾಗವಹಿಸ್ತಾ ಮುನ್ನಡ್ಕೊಂಡು ಹೋಗ್ತಾ ಇದ್ದೀನಿ ಸಂಘಗಳಿಗೆ ಸಂಘಗಳಾಗಿರ್ಬೋದು ಸಂಘದಲ್ಲಿರೋ ಮಹಿಳೆಯರಿಗೆ ಆಗಿರ್ಬೋದು ಪ್ರತಿಯೊಂದು ರೀತಿಯಲ್ಲುನು ನಾನು ನನ್ನ ನಾನು ತೊಗೋಡ್ಸ್ ತೊಡಗಸ್ಕೊಂಡು ನಾನು ಇಂಟ್ರೆಸ್ಟ್ ಆಗಿ ಮಾಡ್ತಾ ಇದ್ದೀನಿ ಅದರ ಬಗ್ಗೆ ತುಂಬಾ ಹೆಮ್ಮೇನು ಇದೆ ನನಗೆ ನಾನು ಈ ಥರದ್ದೆಲ್ಲ ಮಾಡ್ತಾ ಇದೀನಿ ನನಗೆ ಎಲ್ಲ ವಿದ್ಯೆನು ಗೊತ್ತು ಅನ್ನೋಥರ ಅಂದರೆ ನನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅನ್ನೋ ಇದೇ ಇಲ್ಲ ಗೊತ್ತು ಕಲೀಬೇಕು ಹೆಣ್ಣು ಯಾವ್ದ್ರಲ್ಲೂ ಹಿಂದೆ ಬೀಳಬಾರ್ದು ಪ್ರತಿಯೊಂದ್ರಲ್ಲುನು ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ಬಟ್ ಅದೇ ಥರ ಸಪೋರ್ಟಿವಾಗೂ ಇದ್ದಾರೆ ನಾನು ಅದನ್ನು ಮುಂದೂಡಿಕೊಂಡು ಹೋಗ್ತೀನಿ ಈಗ ಪಾರ್ಲರ್ ಕಲ್ತು ಕೊಂಡಿರೋದರಿಂದ ನಾನು ಮದುವೆ ಆರ್ಡರ್ಗಳು ಬಂದಾಗ ಹೊರಗಡೆನು ಹೋಗಿದ್ದೀನಿ ಹೊರಗಡೆ ಹೋಗಿಬಿಟ್ಟು ಮದುವೆಗಳಿಗೆಲ್ಲ ಮೇಕಪ್ ಎಲ್ಲಾ ಮಾಡಿದ್ದೀನಿ ಪ್ರತಿಯೊಂದರಲ್ಲೂನು ಬಟ್ ಮನೆಯವ್ರ ಸಪೋರ್ಟು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಅದನ್ನು ನಿಭಾಯಿಸಿಕೊಂಡು ಮನೆ ಮತ್ತು ಫ್ಯಾಮಿಲಿ ಮತ್ತು ನನ್ನ ಒಂದು ಹ್ಯಾಬಿ ಏನಿದೆ ಅದನ್ನೆಲ್ಲದ್ದನ್ನು ನಾನು ನಿಭಾಯಿಸಿಕೊಂಡು ಹೋಗ್ತಾ ಇದ್ದೀನಿ ಖುಷಿ ಇದೆ ನನಗೆ ಇದರಿಂದ ತುಂಬಾ ಖುಷಿ ಆಗುತ್ತೆ ನನಗೆ ನಾನು ಒ ಕಲ್ತಿರೋ ವಿದ್ಯೆ ನಂಗೆ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾರಲ್ವ ಆ ಥರ ತುಂಬ ಚೆನ್ನಾಗಿ ನಾನು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದು ಲಾಭ ನಷ್ಟ ಅದು ಮುಂದಿಂದು ಅಡು ಬಟ್ ನಾವು ಮಾಡೋ ಪ್ರಯತ್ನದಲ್ಲಿ ಯಾವುದು ಹೊತ್ತು ನಾವು ಹಿಂದೆ ಬೀಳಬಾರ್ದು ಅನ್ನೋ ಉದ್ದೇಶದಿಂದ ನಾನು ಎಲ್ಲದನ್ನು ಕಲೀಬೇಕು ಎಲ್ಲ ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ಗಂಡಸಿನ ಮೇಲೆ ಡಿಪೆಂಡ್ ಆಗಿರಬಾರ್ದು ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಎಲ್ಲಾ ಕ್ಷೇತ್ರಗಳಲ್ಲೂನು ಆಯ್ಕೆ ಮಾಡಿಕೊಂಡು ನಾನು ಎಲ್ಲಾದ್ರಲ್ಲೂನು ಮುಂದುವರೀತ ಹೋಗ್ತಾ ಇದ್ದೀನಿ ಅದರಿಂದ ಏನೇ ಹತ್ತು ರೂಪಾಯಿ ಲಾಭ ಬಂದರೂ ಅದರಿಂದ ತುಂಬ ಖುಷಿ ಪಡ್ತೀನಿ ಇದು ನಾನು ಶ್ರಮಪಟ್ಟು ದುಡಿದಿದ್ದು ಅನ್ನೋ ಒಂದು ಖುಷಿಯಿದೆ ನನಗೆ ಸೊ ನನಗೆ ತುಂಬಾ ಚೆನ್ನಾಗಿ ಇದಾಗ್ತಾಯಿದೆ ಲೈಫ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೆ ತ್ಯಾಂಕ್ ಯು